ಕರ್ನಾಟಕದ ರಾಜ್ಯದ ಹಬ್ಬದ ಕುರಿತು ಹೇಳುವುದಾದರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ರೀತಿಯ ಹಬ್ಬಗಳು ಬರುತ್ತೆ ಅವುಗಳೆಂದರೆ ಯುಗಾದಿ ದೀಪಾವಳಿ ನಾಗರಪಂಚಮಿ ಮೊಹರಂ ಕ್ರಿಸ್ಮಸ್ ಗಣೇಶನ ಹಬ್ಬ ಶಿವರಾತ್ರಿ ನವರಾತ್ರಿ ದಸರಾ ಹೋಳಿ ಹುಣ್ಣಿಮೆ ಲಕ್ಷ್ಮೀ ಪೂಜೆ ಮಂಗಳಗೌರಿ ಪೂಜೆ ಶುಕ್ರ ಗೌರಿ ಪೂಜೆ ಸೀಗೆ ಹುಣ್ಣಿಮೆ ಗೌರಿ ಹುಣ್ಣಿಮೆ ಗವಿ ಸಿದ್ದೇಶ್ವರ ಜಾತ್ರೆ ಮಹೋತ್ಸವ ಮತ್ತು ಚನ್ನಮಲ್ಲೀಸ್ಕ ಚನ್ನಮಲ್ಲಿಕಾರ್ಜುನ ಮಹೋತ್ಸವ ಹೀಗೆ ಹಲವಾರು ರಥೋತ್ಸವಗಳು ಮತ್ತು ಹಬ್ಬಗಳು ನಡೆಯುತ್ತವೆ ಮೊದಲನೇಯದಾಗಿ ಹೇಳುವುದಾದರೆ ಯುಗಾದಿ ಯುಗಾದಿ ಅಂದ್ರೆ ಒಂದು ಒಳ್ಳೆಯ ವಿಶೇಷತೆ ಅನ್ಬೋದು ಮೊದಲನೆಯದಾಗಿ ಯುಗಾದಿ ಅಂದರೆ ಎಲ್ಲರಿಗೂ ಒಂದು ಸಂಭ್ರಮದ ಸುದ್ದಿ ಎಂದು ಹೇಳಬೋದು ಅವತ್ತಿನ ದಿನ ಎಲ್ಲ ಮನೆಯವರು ಎಣ್ಣೆ ಸ್ನಾನ ಮಾಡುತ್ತಾರೆ ಮನೆಯ ಬಾಗಿಲಿನಲ್ಲಿ ತೋರಣವಾಗಿಯು ಮಾವಿನ ಎಲೆ ಬೇವಿನ ಎಲೆ ಹಾಕುತ್ತಾರೆ ಹೀಗೆ ಬಾಗಿಲಿಗೆ ಹೂಗಳನ್ನು ಅಲಂಕರಿಸುತ್ತಾರೆ ಹೀಗೆ ಹಲವಾರು ರೀತಿಯಾಗಿ ಮಾಡಿ ಬಾಗಿಲು ಮನೆ ಎಲ್ಲವನ್ನೂ ಸ್ವಚ್ಛತೆಯಿಂದ ಇಟ್ಟುಕೊಳ್ಳುತ್ತಾರೆ ಸ್ವಚ್ಛತೆಯಿಂದ ಇಟ್ಟುಕೊಂಡು ಹಲವಾರು ರೀತಿಯಾಗಿ ಸಿಹಿ ತಿಂಡಿಗಳನ್ನು ಮಾಡುತ್ತಾರೆ ಸಿಹಿ ತಿಂಡಿಗಳಂದರೆ ಅವುಗಳು ಶ್ಯಾವಿಗೆ ಮತ್ತು ಎಲ್ಲ ತರಹದ ಸಿಹಿ ತಿಂಡಿಯನ್ನು ಮಾಡುತ್ತಾರೆ ಅವತ್ತಿನ ದಿನ ಬೇವಿನ ಬೇವನ್ನು ಹಾಕಿ ಸಿಹಿ ತಿಂಡಿಗೆ ಅಂದರೆ ಶ್ಯಾವಿಗೆಗೆ ಬೇವನ್ನು ಹಾಕಿ ಸೇವನೆ ಮಾಡುತ್ತಾರೆ ಬೇವು ಅಂದರೆ ಅದ್ರೊಳಗೆ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಗೇರುಬೀಜ ಜಾಯ ಕಾಯಿ ಹೀಗೆ ಹಲವಾರು ರೀತಿಯ ಸಿಹಿ ತಿಂಡಿಗೆ ಹಾಕಿ ಸಿಹಿ ತಿಂಡಿಯನ್ನು ಏರ್ಪಡ್ಸಿ ನಂತರ ಮನೆಯ ಪೂಜೆಯನ್ನು ಮಾಡುತ್ತಾರೆ ಹಸುಗಳನ್ನು ಸ್ನಾನ ಮಾಡಿಸಿ ಹಸುಗಳನ್ನು ಪೂಜೆ ಮಾಡುತ್ತಾರೆ ಹೀಗೆ ಹಲವಾರು ರೀತಿಯಾಗಿ ಮಾಡಿ ಅವತ್ತಿನ ಸಂಭ್ರಮ ತುಂಬ ಸುಂದರವಾಗಿ ಮಧುಕರವಾಗಿ ಹಿರುತ್ತದೆ ಎಂದು ಹೇಳಿ ತದನಂತರ ಸಂಕ್ರಾಂತಿ ಸಂಕ್ರಾಂತಿ ಅಂದರೆ ಅದು ಒಂಥರ ಎಲ್ಲ ಜನತೆಗೆ ತುಂಬ ಒಳ್ಳೆಯ ಸಂಭ್ರಮದ ಸುದ್ದಿ ಅಂತ ಹೇಳ್ಬೋದು ಆ ದಿನದಂದು ಎಲ್ಲ ಜನರು ಎಲ್ಲ ಮನೆಯವರು ಎಲ್ಲ ಎಲ್ಲವರೂ ಸೇರಿ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಎತ್ತುಗಳ ಮೈ ತೊಳೆದು ಅವುಗಳನ್ನು ಪೂಜೆ ಮಾಡಿ ಅವುಗಳನ್ನು ಅಲಂಕರಿಸಿ ಮನೆಯ ಎಲ್ಲ ಮನೆಯ ಬಾಗಿಲು ಮುಂದೆ ಅಲಂಕಾರ ರಂಗೋಲಿ ಇದೆ ಇನ್ನಿತರವಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿ ಮಾಡುತ್ತಾರೆ ಹಬ್ಬ ಅಂದ್ರೆ ಒಂದು ವಿಶೇಷ ಅಂತ ಹೇಳ್ಬೋದ್ ಆ ಹಬ್ಬದಾಗ ಎಲ್ಲರೂ ಎಳ್ಳು ಹೋಳಿಗೆ ಕಡಲೆ ಹೋಳಿಗೆ ಇನ್ನಿತರವಾಗಿ ಸಿಹಿ ತಿಂಡಿಗಳನ್ನು ಮಾಡುತ್ತಾರೆ ಮತ್ತು ಮಕ್ಕಳು ಎಳ್ಳು ಬೆಲ್ಲ ಕಡಲೆ ಎಲ್ಲರೂ ತೆಗೆದುಕೊಂಡು ಹೋಗಿ ಎಲ್ಲ ಜನತೆಗೂ ಹಂಚುತ್ತಾರೆ ಹೀಗೆ ಹಂಚುವುದರಿಂದ ಎಲ್ಲ ಈಗ ಈ ಟೈಮ್ನಲ್ಲಿ ಚಳಿಗಾಲ ಇರುತ್ತಲ್ವ ಆ ಕಾರಣದಿಂದ ಚರ್ಮಕ್ಕೆ ತುಂಬ ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು ಕಡಲೆ ಎಳ್ಳು ಬೆಲ್ಲ ಇವುಗಳೆಲ್ಲ ತುಂಬ ಉಪಯುಕ್ತವಾಗಿವೆ ಅಂತ ಹೇಳ್ಬೋದು ಚರ್ಮಕ್ಕೆ ಯಾವುದೇ ಎಫೆಕ್ಟ್ ಆಗುವುದಿಲ್ಲ ಅಂತಲೆ ಹೇಳ್ಬೋದು ಈ ಕಾರಣ ತುಂಬ ಈ ಹಬ್ಬ ವಿಶೇಷವಾಗಿದೆ ಮತ್ತು ಮೂಡಿ ತುಂಬ ವಿಶೇಷವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದ್ ನಂತರ ಹಾಗೇ ಈ ಹಬ್ಬದಲ್ಲಿ ಹೋರಿ ಆಡು ಹೋರಿ ಕಟ್ಟಿ ಮತ್ತು ಬೆಂಕಿಯಿಂದ ಎಗರಿಸುವುದು ಹೀಗೆ ಹಲವಾರ್ ರೀತಿಯ ಆಟ ವಿಧಾನಗಳನ್ನು ಆಡುತ್ತಾರೆ ಅಂತಲೇ ಹೇಳ್ಬೋದು ದಸರಾ ದಸರಾ ಅಂದರೆ ಮಹಿಳೆಯರಿಗೆ ಒಂದು ವಿಶೇಷ ಹಬ್ಬ ಅಂತಲೇ ಹೇಳ್ಬೋದು ಈ ಹಬ್ಬ ಅಂದರೆ ಎಲ್ಲ ದೇವಾನು ದೇವತೆಗಳನ್ನು ಪೂಜಿಸುವ ಹಬ್ಬ ಎಂದು ಹೇಳ್ಬೋದು ಈ ಹಬ್ಬ ದಿನದಂದು ಒಂದು ಒಂದು ದೇವಿಯನ್ನು ಅವತಾರವನ್ನು ಮಾಡಿ ಪೂಜೆ ಮಾಡುತ್ತಾರೆ ಒಂಬತ್ತು ನವಗ್ರಹ ಪೂಜೆಯನ್ನು ಮಾಡುತ್ತಾ ಆ ಹಬ್ಬದಲ್ಲಿ ಎಲ್ಲ ಹೆಣ್ಣುಮಕ್ಕಳು ಸೇರಿ ಎಲ್ಲ ದೇವಾನು ದೇವತೆಗಳನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾರೆ ಮತ್ತು ದಿನಾ ಒಂದೊಂದು ದಿನ ಒಂದೊಂದು ಅವತಾರದ ಪೂಜೆಯನ್ನು ಮಾಡಿ ದೇವರಿಗೆ ನಮಸ್ಕರಿಸಿ ಅವರಿಗೆ ಏನೇನು ಬೇಕು ಎಲ್ಲವನ್ನೂ ಕೇಳಿಕೊಳ್ಳುತ್ತಾರೆ ಅಂತಲೇ ಹೇಳಬೋದು ಹೀಗೆ ಹಲವಾರು ರೀತಿಯಾಗಿ ಅಂದರೆ ಯಾವ ಥರ ಅಂದರೆ ಈಗ ಮಕ್ಕಳು ಮಕ್ಕಳಾಗದಿದ್ದರೆ ಮಕ್ಕಳ ಸಂತಾನದ ಬಗ್ಗೆ ಪೂಜೆ ಮಾಡಿ ಸಂತಾನದ ಬಗ್ಗೆ ಕೇಳ್ತಾರೆ ಅಂತಲೇ ಹೇಳ್ಬೋದು ಮತ್ತು ತದನಂತರ ಯಾರಿಗೆ ಮದುವೆ ಆಗಿಲ್ಲವೋ ಅವರು ಆ ದೇವಿಯನ್ನು ಪೂಜೆ ಮಾಡಿ ತಮ್ಮ ಮದುವೆಯನ್ನು ಮಾಡಿಕೊಳ್ಳುವ ಒಂದು ಇದ್ರ ಬಗ್ಗೆ ಹೇಳ್ಬೋದು ಮತ್ತು ಸಂತಾನ ಸಂಪತ್ತನ್ನು ಸಂಪತ್ತನ್ನು ಬಗ್ಗೆಯೇ ಸಂಪತ್ತು ಬೇಕು ಅನ್ನೋರು ಸ ಸಂಪತ್ತಿನ ದೇವಿಯನ್ನು ಪೂಜೆ ಮಾಡುತ್ತಾರೆ ಮತ್ತು ಅನ್ನ ಅನ್ನ ಅನ್ನ ಹಾಗೂ ಅನ್ನ ಬೇಕು ಅನ್ನೋರು ಅನ್ನ ಈ ಆಹಾರ ಬೇಕು ಅನ್ನೋರು ಅನ್ಪೂರ್ಣೇಶ್ವರಿಯನ್ನು ಪೂಜೆ ಮಾಡ್ತಾರೆ ಹೀಗೆ ಒಂಬತ್ತು ನವಗ್ರಹಗಳನ್ನು ಒಂದೊಂದು ಅವತಾರದಲ್ಲಿ ಪೂಜೆ ಮಾಡಿ ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಅಂತ ಹೇಳ್ಬೋದು ಹೀಗೆ ಇಷ್ಟೊಂದು ವಿಶೇಷವಾಗಿರುವುದರಿಂದ ನಮ್ಮಲ್ಲಿ ದಸರಾ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಣೆ ಮ ಮತ್ತು ಇದೇ ಹಬ್ಬದಂದು ಬನ್ನಿ ಹಬ್ಬ ಅಂತ ಇರುತ್ತೆ ಆ ಬನ್ನಿ ಹಬ್ಬವನ್ನು ಎಲ್ಲ ಎಲ್ಲರಿಗೂ ಬನ್ನಿ ಕೊಟ್ಟು ಮತ್ತು ಬಂಗಾರದ ಹಂಗಿರ್ರಿ ಅಂತ ಹೇಳಿ ಬರ್ತಾರೆ ಮತ್ತು ಈ ಹಬ್ಬದಲ್ಲಿ ಎಲ್ಲರಿಗೂ ಹೊಸ ಹೊಸ ಬಟ್ಟೆಗಳನ್ನು ತರುತ್ತಾರೆ ಮತ್ತು ತಮಗಿಷ್ಟವಾದ ಎಲ್ಲ ಮತ್ತು ಇದರೊಳಗೆ ಆಯುಧ ಪೂಜೆ ಅಂತಲೂ ಮಾಡ್ತಾರೆ ಹೀಗೆ ಹಲವಾರು ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿ ತಮ್ಮ ಕೋರಿಕೆ ಈಡೇರಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಅಂತಲೇ ಹೇಳ್ಬೋದು ನಂತರ ದೀಪಾವಳಿ ದೀಪಾವಳಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳು ಎಲ್ಲರ್ಗೂ ಇಷ್ಟ ದೀಪಾವಳಿ ಅಂದರೆ ಪಟಾಕಿ ಅಂಟಿಸೋದು ಹೀಗೆ ಹಲವಾರು ರೀತಿಯಾಗಿ ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡೋದು ಲಕ್ಷ್ಮೀ ಇಡೋದು ಮತ್ತು ಮನೆ ಮುಂದೆ ಎಲ್ಲ ರೀತಿಯ ಪಟಾಕಿಗಳನ್ನು ತಂದು ಹಾರಿಸುವುದು ತುಂಬ ವೈಭವದಿಂದ ಮಾಡ್ತಾರೆ ಅಂತಲೇ ಹೇಳ್ಬೋದು ದೀಪಾವಳಿ ಅಂದರೆ ಗಂಡು ಮಕ್ಕಳಿಗೆ ತುಂಬ ವಿಶೇಷ ಅಂತ ಹೇಳ್ಬೋದು ಏಕಂದರೆ ನೈಟೆಲ್ಲ ಕುಂತ್ಕಂಡು ಇಸ್ಪೀಟು ಆಡ್ತಾರೆ ಮತ್ತು ಹೆಣ್ಮಕ್ಳಿಗೆ ಚಕ್ಕ ಆಡ್ತಾರೆ ಅಂತ ಹೇಳ್ಬೋದು ಹೀಗೆ ಹಲವಾರು ರೀತಿಯಾಗಿ ಈ ಹಬ್ಬ ತುಂಬ ವಿಶೇಷ ಅಂತಲೇ ಹೇಳ್ಬೋದು ನಂತರ ಗಣೇಶನ ಹಬ್ಬ ಗಣೇಶನ ಹಬ್ಬ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಗಣೇಶ ಅಂದು ಬಿಟ್ರೆ ತುಂಬ ಇಷ್ಟ ಗಣೇಶನ ಹಬ್ಬದಂದ್ ಎಲ್ಲ ಎಲ್ಲ ಮನೆಯಲ್ಲೆಲ್ಲರೂ ಪೂಜೆ ಮಾಡಿ ಗಣೇಶನಿಗೆ ಕಡುಬು ಕರ್ಜಿಕಾಯಿ ಇಂಥವೆಲ್ಲ ಮಾಡಿ ಗಣೇಶನಿಗೆ ಕೊಟ್ಟು ಪೂಜೆ ಮಾಡಿಸ್ತಾರೆ ಅಂತನೇ ಹೇಳ್ಬೋದು ಗಣೇಶನ ಮನೆಯಲ್ಲಿ ಮನೆಯಲ್ಲಿ ಇಡುವುದಾದರೆ ಮನೆಯಲ್ಲಿ ಇಡ್ತಾರೆ ಆಲ್ಮೋಸ್ಟ ಎಲ್ಲರೂ ಎಲ್ಲ ಒಂದು ಊರಿನ ಜನರೆಲ್ಲ ಸೇರಿಕೊಂಡು ಒಂದು ಹತ್ರ ಇಡ್ತಾರೆ ಅದಕ್ಕೆಲ್ಲರೂ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಹೀಗೆ ಹಲವಾರು ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಹಬ್ಬದ ಕುರಿತು ಹೇಳ್ಬೇಕಂದ್ರೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಮತ್ತು ಇದೇ ಟೈಮ್ನಲ್ಲಿ ಹಬ್ಬಗಳೊಂದಿಗೆ ಆಟವಾಡುವುದು ಮತ್ತು ಹಲವಾರು ರೀತಿಯ ಆಟಗಳನ್ನು ಆಡುತ್ತಾರೆ ತುಂಬ ಅಂದರೆ ಮತ್ತೆ ಹೋರಿ ಆಟ ಹೋರಿ ಎತ್ತುಗಳನ್ನು ಬಿಟ್ಟು ಅದರಲ್ಲಿ ಯಾವ್ದು ಒಂದು ಗೆಲ್ಲುತ್ತದೆ ಎಂದು ಅದು ಒಂದು ಆಟವನ್ನು ಆಡುತ್ತಾರೆ ಅಂತನೂ ಹೇಳ್ಬೋದು ಮತ್ತು ಇದೇ ಹಬ್ಬಗಳ ನಡು ನಡುವೆ ಹಬ್ಬಗಳಲ್ಲಿ ಕಬಡ್ಡಿ ಆಡುವುದು ಖೊ ಖೋ ಆಡುವುದು ಹೀಗೆ ಹಬ್ಬ ದಿನದಂದು ತುಂಬ ವಿಶೇಷವಾಗಿ ಆಟಗಳನ್ನು ಆಡ್ತಾರೆ ಅಂತಲೂ ಹೇಳ್ಬೋದ್ ಹೋಳಿ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಅಂದರೆ ಹೋಳಿ ಹುಣ್ಣಿಮೆಯಂದು ಎಲ್ಲರೂ ಬಣ್ಣದ ಹಬ್ಬವನ್ನು ಆಡ್ತಾರೆ ಅಂದರೆ ಎಲ್ಲರಿಗೂ ತುಂಬ ಬಣ್ಣದ ಬಣ್ಣ ಹಬ್ಬ ಆಡೋದಂದ್ರೆ ಒಂದು ವಿಶೇಷ ಆಗಿರ್ತತಿ ಅವತ್ತಿನ ದಿನ ತುಂಬ ಸಂತೋಷದ ಸುದ್ದಿ ಒಂದು ಅವತ್ತಿನ ದಿನ ಹಬ್ಬ ಅಂದ್ರೆ ತುಂಬ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಹೀಗೇ ತುಂಬ ಚೆನ್ನಾಗಿ ಹಬ್ಬವನ್ನು ಆಡಿ ಹಬ್ಬಗಳನ್ ಮುಗಿಸುತ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದ ವಿಶೇಷ ಅಂದ್ರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹೀಗೇ ಹಲವಾರು ರೀತಿಯ ಹಬ್ಬಗಳು ಹುಣ್ಣಿಮೆಗಳು ಮತ್ತು ರಥೋತ್ಸವಗಳು ಬಂದು ಮೂಡಿ ಹೋಗುತ್ತವೆ ಎಲ್ಲರಿಗೆ ಮತ್ತೆ ಮತ್ತೆ ನೆನಪು ಮಾಡುತ್ತವೆ ಹಬ್ಬಗಳು ಬಂದು ಅಂದರೆ ನಾವು ಇದೀವಿ ನೋಡಿರಿ ನಾವು ಮಾಡಿರಿ ಅಂತ ಹೇಳಿ ಹೋಗ್ತವೆ ಅಂತ ಹೇಳ್ಬೋದು ಹೀಗೆ ಹಲವಾರು ರೀತಿಯ ಸಾಂಪ್ರದಾಯಿಕ ಬದ್ಧವಾಗಿರುವುದರಿಂದ ನಮ್ಮ ಆರೋಗ್ಯಕ್ಕೆ ಮತ್ತೆ ಯಾವುದೇ ಹಾನಿ ಆಗದಂತಿರುವಂಥ ಹಬ್ಬಗಳಂತಲೇ ಹೇಳ್ಬೋದ್ ನಾವೀಗ ಮತ್ತೆ ಹೇಳುವುದಾದ್ರೆ ತುಂಬ ಪ್ರಾಕೃತಿಕವಾಗಿ ಭೌಗೋಳಿಕವಾಗಿ ನಮ್ಮ ಭಾರತ ತುಂಬ ಹಬ್ಬಿರೋದರಿಂದ ನಮ್ಗೆ ಏನು ಬೇಕು ಏನು ಬೇಡಾಂತ ತಲೆತಲಾಂತರದಿಂದಲೇ ಮಾಡ್ಕೊಳ್ತ ಬಂದಿರೋದರಿಂದ ನಾವು ಅದನ್ನು ಮಾಡ್ಕೊಳ್ತ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಇಷ್ಟು ವಿಸ್ತಾರವಾಗಿ ಹೇಳು ಹೇಳಿದ್ದೇನೆ ಅಂತಲೂ ಹೇಳ್ಬೋದು ಹೀಗೇ ತುಂಬ ಕರ್ನಾಟಕದ ಹಬ್ಬ ಅಂದ್ರೆನೆ ಒಂದು ಕಲರ್ಫುಲ್ ಮತ್ತು ಅದ್ರೊಳಗೆ ಇನ್ನೊಂದು ಪಂಚಮಿ ಹಬ್ಬಾಂತ ಬಂದುಬಿಟ್ರೆ ಸಾಕು ಯಪ್ಪ ಅದಂತೂ ಸಿಕ್ಕಾಪಟ್ಟೆ ಮಸ್ತು ಈ ಹಬ್ಬದಾಗ ಹಾಲು ಹಾವಿಗೋಗಿ ಹಾಲೆರದು ಎಲ್ಲರೂ ಅವತ್ತಿನ ದಿನದಲ್ಲೆಲ್ಲ ಸಿಹಿ ತಿಂಡಿಗಳು ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಸಿಹಿ ತಿಂಡಿಗಳನ್ನು ಮಾಡ್ತಾರೆ ಅದರಲ್ಲಿ ಹೇಳ್ಬೋಕ್ ಅಂದರೆ ಲ ಏನು ಕಡಲೆ ಉಂಡೆ ಮಂಡಾಳು ಉಂಡೆ ರವೆದುಂಡೆ ಇನ್ನೂ ತುಂಬ ಅಂದರೆ ಹಸಿ ಕ ಹುರ್ಕಡ್ಲಿ ಉಂಡೆ ಸಜ್ಜಿಉಂಡೆ ಸಾಂಪ್ರದಾಯಿಕವಾಗಿ ಬದ್ಧವಾಗಿ ತುಂಬ ತಿನಿಸುಗಳು ಮತ್ತು ತಿಂಡಿಗಳು ಮಾಡ್ತಾರೆ ಅವತ್ತೇ ಅವತ್ತಿನ ದಿನದಲ್ಲಂತೂ ಹೇಳಂಗಿಲ್ಲ ಅಷ್ಟೊಂದು